ನಾನು ಅಡುಗೆ ಮಾಡಲು ಇಷ್ಟಪಡುವ ಪಾಕಪದ್ಧತಿ ಅಂದರೆ ಒಲೆ ಮತ್ತು ಮಡಿಕೆಯಲ್ಲಿ ಅಡುಗೆ ಮಾಡುವುದು ಅಂದರೆ ಈಗ ನಾವು ಒಲೆ ಮತ್ತು ಮಡಿಕೇಲಿ ನಾವು ಅಡುಗೆ ಮಾಡಿದರೆ ಅದರಿಂದ ಏನಾಗುತ್ತೆ ಅಂದರೆ ಫಸ್ಟಫಾಲ್ ನಮ್ಮದು ಕಲ್ಚರ್ ಇನ್ಕ್ರಿಸ್ ಆಗುತ್ತೆ ಹಳೆಕಾಲದ್ದು ದಲ್ಲಿ ಹೆಂಗೆ ಹೇಗೆ ಮಾಡ್ತಿದ್ರು ಈಗ ನಾವು ಮಾಡ್ರನೈಜಾಗಿ ಟೆಕ್ನೋಲಜಿ ಎಲ್ಲ ಬಂದುಬಿಟ್ಟು ಸ್ಟವಲ್ಲೆಲ್ಲ ಮಾಡ್ತಿದಿವಿ ಬಟ್ ಹಳೆ ಕಾಲದಲ್ಲಿ ಮಡಿಕೆ ಅಲ್ಲೇ ಮಾಡ್ತಿದ್ರು ಅದಕ್ಕೆ ನಮ್ದು ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಂಡ್ ಹೋಗ್ದಂಗೆ ಆಗುತ್ತೆ ಮತ್ತು ಮ ಪಾಟ್ ಮತ್ತು ಮಡಿಕೆ ಮತ್ತು ಒಲೆಯಿಂದ ಅಡುಗೆ ಮಾಡಿದರಿಂದ ನಮಗ್ ಒಂದು ಏನು ಲಾಭ ಅಂದರೆ ಅದರಿಂದ ನಮಗೇನು ಖಾಯ್ಲೆಗಳು ಬರೋಲ್ಲ ಕೆಲವೊಮ್ಮೆ ಸ್ಟೀಲ್ ಅಲುಮಿನಿಯಂದ್ರಲ್ಲಿ ಮಾಡು ಮಾಡಿದ್ರಿಂದ ಸಹ ಕೆಲವೊಮ್ಮೆ ಖಾಯ್ಲೆಗಳು ಬರುವ ಸಾಧ್ಯತೆಗಳಿರ್ತದೆ ಬಟ್ ಮಣ್ಣಿನಿಂದ ಮಾಡಿ ಮಾಡಿದ ಪೊ ಮಡಿಕೆಯಿಂದ ನಾವು ಅಡುಗೆಯನ್ನು ಮಾಡಿದರೆ ಅದರಿಂದ ನಮಗೆ ಖಾಯ್ಲೆಗಳು ಬರೋದು ಸ್ವಲ್ಪ ಕಡ್ಮೆ ಆಗುತ್ತೆ ಆಮೇಲೆ ಇದು ಊಟ ಎಲ್ಲ ತುಂಬ ತುಂಬ ದಿನ ಉಳಿಯುತ್ತೆ ಪಾಟ್ ಮಡಿಕೆಯಿಂದ ಮಾಡಿದ್ರಿಂದ ಸೊ ನನಗೆ ಇಷ್ಟವಾದ ಪಾಕಪದ್ದತಿ ಅಂದರೆ ಮಡಿಕೆ ಮತ್ತು ಒಲೆಯಿಂದ ಮಾಡುವುದು